ದಾವಣಗೆರೆ ಜಿಲ್ಲೆಯಲ್ಲಿ ಇತ್ತೀಚಿನ ವಾತಾವರಣವು ಸ್ವಲ್ಪ ಮಳೆ ಮತ್ತು ಬಿಸಿಲು ಎರಡೂ ಮಿಶ್ರಿತವಾಗಿವೆ ಪೂರ್ಣ ಬಿಸಿಲೂ ಇರುವುದಿಲ್ಲ ಪೂರ್ಣ ಮಳೆಯೂ ಇರುವುದಿಲ್ಲ ಯಾವಾಗಲೂ ಮೋಡ ಕವಿದ ವಾತಾವರಣವಿರುತ್ತದೆ ದಾವಣಗೆರೆಯಲ್ಲಿ ಪ್ರತಿ ವರ್ಷವೂ ಈ ಸಮಯದಲ್ಲಿ ಮಳೆ ಇರುತ್ತಿತ್ತು ಆದರೆ ಈ ವರ್ಷ ಮಳೆ ಕಡಿಮೆಯಿದೆ ಮತ್ತು ಮೋಡ ಕವಿದ ವಾತಾವರಣ ಇರುತ್ತದೆ ಮಳೆಯ ಪ್ರಮಾಣ ಕಡಿಮೆಯಾದ್ದರಿಂದ ಬಿಸಿಲು ಸ್ವಲ್ಪ ಇರುತ್ತದೆ ಅತಿಯಾದ ಮಳೆಯನ್ನು ಈ ಮೂರು ವರ್ಷಗಳ ಹಿಂದೆ ಕಂಡಿದ್ದೇನೆ ಪ್ರವಾಹದಂತಹ ವಾಯುಗುಣ ಅಥವಾ ಆ ಹವಾಮಾನವನ್ನು ನಾನು ಎಂದೂ ಕಂಡಿಲ್ಲ ಬರಗಾಲವನ್ನು ಕಸ ಕಂಡಿದ್ದೇನೆ ಎರಡು ವರ್ಷ ಮಳೆ ಇಲ್ಲದೆ ಬಹಳ ನೀರಿಗೆ ಕಷ್ಟವಾದನ್ನು ಕಂಡಿದ್ದೇನೆ